ಹಲೋ ಹಲೋ ಹಾಂ ಓಕೆ ಸರ್ ಹಾಂ ಸರ್ ಯಾವ ಸ್ಟೋನಲ್ಲಿ ಬೇಕಿತ್ತು ಸರ್ ಯಾವ ಸ್ಟೋನ್ ಬೇಕಿತ್ತು ಎಷ್ಟು ಹ್ಞೂ ಓಕೆ ಸರ್ ಓಕೆ ಸರ್ ಹಾಂ ಓಕೆ ಸರ್ ಓಕೆ ಸರ್ ಒಂದು ಸತಿ ನೀವೂ ಬಂದು ಭೇಟಿ ಮಾಡಿದ್ರೆ ಅದ್ರ ಸ್ಟೋನಿಗೆ ಕಾಸ್ಟ್ ಎಷ್ಟಾಗುತ್ತೆ ಸ್ಟೋನ್ ಎಷ್ಟಿದೆ ಮತ್ತು ಕ್ವಾಲಿಟಿ ಹ್ಞೂ ಟ್ವೆಂಟಿ ಫೈ ಗ್ರಾಮಿಗೇ ನೋಡ್ಬೇಕು ಸರ್ ಈಗ ಇದ್ರದು ಪರ್ಸೆಂಟ್ಗಳು ಚೇಂಜ್ ಆಗ್ತಿರ್ತವಲ್ಲ ಡಿಸ್ಕೌಂಟ್ಗಳು ಮತ್ತು ಪರ್ಸೆಂಟ್ ಚೇಂಜ್ ಆಗ್ತಿರುತ್ತೆ ನಾವೀಗ ನೋಡ್ಬಿಟ್ಟೂ ಕಾಲ್ ಮಾಡಿ ಇನ್ನೊಂದು ಎರಡು ನಿಮಿಷ ಸರ್ ನೋಡ್ಬಿಟ್ಟು ನಾವೂ ನಾನೇ ಕಾಲ್ ಮಾಡಿ ಹೇಳ್ತೀನಿ ಓಕೆ ಸರ್ ಹೌದು ಸರ್ ಹೌದು ಸರ್ ಹಾಸನಲ್ಲೀ ಹಾಸನಲ್ಲಿ ಬಿ ಎಮ್ ರೋಡು ಹಾಂ ಹಾಸನಲ್ಲಿ ಬಿ ಎಮ್ ರೋಡು ಅಲ್ಲಿ ಬರುತ್ತೆ ಹಾಂ ಬೆಂಗಳೂರಲ್ಲಿ ಇಲ್ಲ ಸರ್ ಬೆಂಗಳೂರಲ್ಲಿ ಇಲ್ಲ ಹಾಸನಲ್ಲಿ ಇರೋದು ಹಾಂ ಹಂಗಾಗಿ ಹಾಂ ಹೌದು

ಹಾಂ ಸರಿ ಸರ್ ನಿಮ್ದು ಇದೆ ನಂಬರಿಗೆ ವಾಟ್ಸಪ್ ಇದೆ ಅಲ್ಲ ಸರ್ ಹಾಂ ಹಾಂ ಸರಿ ಸರ್ ಆಯಿತು ಹಾಂ ಓಕೆ ಸರ್ ಒಂದು ಸ್ಲಿಪ್ಪಲ್ಲಿ ಬರೆದು ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಹಾಂ ಸರ್ ಹ್ಞೂ ಸರ್ ಹಾಂ ಓಕೆ ಸರ್ ಓಕೆ ಸರ್ ಆಯ್ತು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಹಾಂ